ಹಲೋ ಯಾರು ಮಾತಾಡೋದು ಯಾರು ಮಾತಾಡೋದು ಹೌದು ನಾನು ಟ್ರಾವೆಲ್ ಏಜೆಂಟ್ ರಾಚುರಾಯ ಅಂಥೇಳಿ ನನ್ನ ಹೆಸ್ರು ಏನು ಬೇಕು ಹೇಳಿ ನಾವು ಮೈಸೂರಲ್ಲಿ ಫೇಮಸ್ ನಿಮಗೆ ಯಾವ ಜಾಗ ಬೇಕು ಹೇಳಿ ಪಾ ಕರ್ಕೊಂಡು ಹೋಗ್ತೀವಿ ಏನು ಚಿಂತೆ ಇಲ್ಲ ನಮ್ಮ ಒಳ್ಳೆ ವೆಹಿಕಲ್ ಇದೆ ಒಳ್ಳೆ ಡ್ರೈವರ್ ಇದ್ದಾರೆ ಕಳಿಸ್ತೇನೆ ಹೇಳಿ ಹಾಂ ಅಷ್ಟೇಯಾ ಎಷ್ಟು ಜನ ಇದ್ದೀರಿ ಎಷ್ಟು ಜನ ಇದ್ದೀರಿ ಎಂಟು ಜನ ಅಂದರೆ ಎರ್ಡು ಗಾಡಿ ಮಾಡಬೇಕಾಗುತ್ತೆ ಈಗ ಎರ್ಡು ಗಾಡಿ ನಾನು ಕೊಡಿಸ್ಕೊಡ್ತೀನಿ ಅದೇನು ಚಿಂತೆ ಇಲ್ಲ ನಿಮ್ಗೆ ಒಂದೇ ಪ್ಲೇಸಾ ಹೇಳಿ ಏಕೆಂದ್ರೆ ಇಲ್ಲಿಂದ ಮೈಸೂರು ಸಿಟಿಯಿಂದ ಹದಿನೈದು ಮೀಟರ್ ಇದೆ ಅಷ್ಟೇ ಚಾಮುಂಡಿ ಬೆಟ್ಟ ನಿಮ್ಗೆ ಎರ್ಡು ವೆಹಿಕಲ್ ಮಾಡಿಸಿ ಎರ್ಡು ವೆಹಿಕಲ್ ಮಾಡಿಸಿ ಬೇಕಾರೆ ನಿಮ್ಗೆ ಕಳಿಸ್ಕೊ ಕಳಿಸ್ಕೊಡ್ತೀನಿ ಆದರೆ ನೀವು ಬರೀ ಅದೇ ಆದರೆ ಸ್ವಲ್ಪ ರಿಸನೇಬಲ್ ರೇಟಲ್ಲಿ ಮಾಡ್ಕೋತೀನಿ ನೀವು ಬೇರೆ ಬೇರೆ ಸುತ್ತಿ ಇನ್ನೇನಾದ್ರು ನೀವು ಇನ್ನೂರು ಮೀಟರ್ ಹೋಗ್ಬೇಕಾಗುತ್ತೆ ಬರಬೇಕಾಗುತ್ತೆ ಇನ್ನೂರ ಐವತ್ತು ಮೀಟರ್ ದುಡ್ಡು ಕೊಡಬೇಕಾಗುತ್ತೆ ಹಾಂ ಆಯ್ತು ಎರ್ಡು ಟ್ರಾವೆಲ್ ಚಾರ್ಜ್ ಅಷ್ಟೇ ಬೇರೆ ಇನ್ನೇನಿಲ್ಲ ಅವ್ನ ಬಾಟಾ ಗಿಟಾ ಎಲ್ಲ ಕೊಡಬೇಕಾಗುತ್ತೆ ನೀವು ಮಾಮೂಲಿ ಡ್ರೈವರ್ಗೆ ನೀವು ಡ್ರೈವರ್ಗೆ ಕೊಟ್ಕೊಳ್ಳಿ ಅವ್ನಿಗೆ ಒಂದು ಮೂನ್ನೂರೋ ನಾನೂರೋ ಐನೂರೋ ಕೇಳ್ತಾನೆ ಅದು ಕೊಡಿ ನಿಮ್ಗೆ ಹೇಳಿದ ಕಡೆ ನಿಲ್ಸ್ತಾನೆ ನಿಮಗೆ ಹೇಳಿದ ಕರ್ಕೊಂಡು ಹೋಗುತ್ತೆ ಅವನು ಕೆಲವು ವಸ್ತುಗಳು ತೋರಿಸ್ತಾನೆ ಬೇಕಾರೆ ಜಾಗನಾ ದೇವ ದೇವಸ್ಥಾನ ಇದೆ ಮಹಿಸಾಸುರ ಇದ್ದಾನೆ ಅಲ್ಲಿಂದ ನೀವು ಮೇಲ್ಗಡೆಯಿಂದ ಮೈಸೂರು ನೋಡಬೋದು ಇಡೀ ಮೈಸೂರು ಸಿಟಿಯೇ ಅಚ್ಚುಕಟ್ಟಾಗಿ ಏನೂ ಇಲ್ಲ ಒಳ್ಳೆ ಒಳ್ಳೆ ಏಜೆಂಟ್ಗಳು ನಮ್ಮಲ್ಲಿ ಡ್ರೈವರ್ಗಳಂತೂ ಒಳ್ಳೆ ಚಿನ್ನದಂಥ ಡ್ರೈವರ್ಗಳು ನೀವು ಅವರು ಮಾತಾಡಿ ಗೊತ್ತಾಗುತ್ತೆ ನೀವೇ ಕೊಟ್ಬಿಡ್ತೀರಿ ಎಕ್ಸ್ಟ್ರಾ ಅಂತ ಊಟಕ್ಕೆ ಮೇಲ್ಗಡೆಯೇ ಇದೆ ಮೇಲ್ಗಡೆಯೂ ಇದೆ ಮತ್ತು ಅಲ್ಲಿ ದಾಸೋಹವು ಇದೆ ನಿಮ್ಗೆ ಬೇಡಾಂದ್ರೆ ನೀವು ಮೈಸೂರಿಗೆ ವಾಪಸ್ ಬಂದುಬಿಡಿ ಸಿಟಿ ಅಷ್ಟು ದೂರ ಏನು ಅಲ್ಲ್ವಲ್ವಾ ನಿಮ್ಗೆ ಒಳ್ಳೆ ಹೋಟೆಲ್ಗಳು ಸಿಗುತ್ತೆ ಹಾಲ್ಟಿಗಾಗಲಿ ಊಟಕ್ಕೆ ಆಗಲಿ ಎಲ್ಲ ಚೆನ್ನಾಗಿದೆ ಬೇಕು ಅಂದರೆ ನೀವು ಮಾಡ್ಕೊಬೋದು ನೀವು ಅದೇನು ಚಿಂತೆ ಇಲ್ಲ ನಿಮ್ಗೆ ಒಳ್ಳೆ ನೋಡ್ಕೊಳ್ಳಿ ದೇವರ ಪೂಜೆ ಮುಗಿಸ್ಕೊಳ್ಳಿ ಮಹಿಸಾಸುರನ್ನ ನೋಡ್ಕೊಳ್ಳಿ ಸುತ್ತ ಮುತ್ತ ಏನು ಇದೆ ಮೈಸೂರು ಸಿಟಿ ಮೇಲ್ಗಡೆಯಿಂದ ನೋಡ್ಕೊಳ್ಳಿ ಇಳಿರಿ ಜೋಪಾನ ಕರ್ಕೊಂಡು ಹೋಗ್ತಾನೆ ನಿಮ್ಗೆ ಯಾವ ಓಟೆಲ್ ಬೇಕು ಇಳಿಸ್ತಾನೆ ಬೇಕಾರೆ ನಾನು ಹೇಳ್ತೀನಿ ಅವ್ನಿಗೆ ನಾನೇಕೆ ನಮ್ಮ ಹುಡುಗುರು ತಾನೇ ನಾ ಹೇಳ್ದಾಗ ಅವ್ರು ಬಂದೇ ಬರಬೇಕು ಹೇಳ್ತಾರೆ ಬರ್ತಾರೆ ಹಂಗೇನಾರು ಆದರೆ ಹದಿನೈದು ಕಿಲೋ ನಿಮ್ಗೆ ತೊಗೊಂಡು ನಿಮ್ಗೆ ಹದಿನಾಲ್ಕು ಹದಿನೈದು ಮೀಟರ್ಸು ಅಷ್ಟೇ ಬೆಟ್ಟ ಹತ್ತುವಾಗ ನಿಮಗೆ ಎಷ್ಟು ದೂರ ಇದೆ ಅಂತ ಗೊತ್ತಾಗೋದೆ ಇಲ್ಲ ಬೇಗ ಕರ್ಕೊಂಡು ಹೋಗ್ತಾನೆ ಬೇಗ ಬಿಟ್ಬಿಡ್ತಾನೆ ಏನೋ ದೇವಸ್ಥಾನ ನೋಡ್ಕೋಬೇಕು ಮಹಿಸಾಸುರನ್ನ ನೋಡ್ಕೋ ಬರ್ತಾ ಇರ್ಬೇಕು ಅಷ್ಟೇ ಬಂದ್ಮೇಲೆ ನಿಮ್ಗೆ ಒಂದು ಒಳ್ಳೆ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ ಓಟೆಲ್ಗೆ ಹೋಗಿ ಆರಾಮಾಗಿರಿ ಚೆನ್ನಾಗಿ ಒಳ್ಳೆ ಚೆನ್ನಾಗಿದ್ದಾನೆ ನಮ್ಮ ಟ್ರಾವೆಲ್ಸ್ ಎಲ್ಲರೂ ತುಂಬ ಎಲ್ಲರೂ ನಮ್ಮನ್ನೇ ಇಷ್ಟ ಪಡೋದು ಸಾಮಾನ್ಯವಾಗಿ ಆಂ ಅದೇ ನಾನು ಹೇಳಿದ್ನಲ್ಲ ನೀವು ಬರೀ ಚಾಮುಂಡಿ ಹಿಲ್ಗಾದ್ರೆ ಅದು ಹದಿನೈದು ಹದಿನೈದು ಮೂವತ್ತು ಅಂದರೆ ನಾನು ಹೆಚ್ಚು ಕಡಿಮೆ ನೂರು ಕಿಲೋ ಮೀಟರ್ ದುಡ್ಡು ತಗೋತೀವಿ ಅದೊಂದು ಹನ್ನೆರಡು ರೂಪಾಯಿ ಹನ್ನೆರಡು ರೂಪಾಯಿ ಅಂತಂದ್ರೆ ಸಾವಿರ್ದ ಇನ್ನೂರು ಸಾವಿರ್ದ ಇನ್ನೂರು ಎರ್ಡು ಸಾವಿರ್ದ ನಾನೂರು ರೂಪಾಯಿ ಕೊಡಿ ಓಕೆ ಓಕೆ